ಹಲೋ ಮಂದಾರ ಹೋಟೆಲಲ್ಲ ಸಂಪತ್ ಶೆಟ್ಟಿ ಅವರಲ್ಲ ನಮಸ್ಕಾರ ಇವರೇ ನಮ್ಮ ಹೇಗಿದ್ದೀರಿ ವಿಷಯ ಏನಂಥೇಳಿದ್ರೆ ನಾಳಿದ್ದು ಇಪ್ಪತ್ತನೇ ತಾರೀಖಿಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಖಿಗೆ ನನ್ನ ಮನೆಯಲ್ಲಿ ಒಂದು ಬಡ್ಡೇ ಸಮಾರಂಭವನ್ನು ಇಟ್ಟಿದ್ದೇನೆ ಆಯಿತಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನರು ಬರುವಂಥದ್ದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ ಅದಕ್ಕೋಸ್ಕರ ಮದ್ಯಾಹ್ನದ ಊಟ ಹಾಗು ಸಾಯಂಕಾಲದ್ದೊಂದು ಲಘು ಫಲಹಾರ ಇದರದ್ದೊಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಡಬೇಕು ಈಗ ಊಟದಲ್ಲಿ ವೆಜ್ಜು ಮಾಡ್ಬೋದು ನಾನ್ ವೆಜ್ಜು ಮಾಡ್ಬೋದು ಬಟ್ ವೆಜ್ ಸೆಕ್ಷನಲ್ಲಿ ನೀವು ಒಂದು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಒಂದು ಹತ್ತು ಮಂದಿ ಆದಷ್ಟು ವೆಜ್ ತಯಾರಿ ಮಾಡಿದರೆ ಉಳಿದದ್ದು ಮೂವತ್ತು ಮೂವತ್ತೈ ಇಪ್ಪತ್ತು ಇಪ್ಪತ್ತೈದು ಜನರದ್ದು ನಾನ್ ವೆಜ್ದ್ದು ಊಟದ ವ್ಯವಸ್ಥೆಯನ್ನು ನೀವು ಮಾಡಬೇಕು ಈಗ ವೆಜಲ್ಲಿ ನಮ್ಮ ಮಾಮೂಲಿ ಏನಿರ್ತದೆ ಅನ್ನ ಸಾಂಬಾರು ಪಲ್ಯ ಮತ್ತು ಪಾಯಸ ಉಪ್ಪಿನಕಾಯಿ ಹಪ್ಪಳ ಇದೆಲ್ಲ ಮಾಡಿ ನಂತರ ನಾನ್ ವೆಜಲ್ಲಿ ಚಿಕನ್ ಗೀ ರೋಸ್ಟು ಮತ್ತೆ ಕೋರಿ ರೊಟ್ಟಿ ನಂತರ ಚಿಕನ್ ಬಿರಿಯಾನಿ ಈ ಥರದ್ದು ವ್ಯವಸ್ಥೆ ಮಾಡಿ ತೊಂದರೆಯಿಲ್ಲ ಮಟನ್ ಬೇರೆ ಯಾವುದು ಬೇಡ ಇನ್ನೊಂದು ಏನು ಅಂಥೇಳಿದ್ರೆ ಸಾಯಂಕಾಲ ಲಘು ಉಪಹಾರಕ್ಕಾಗಿ ಕೇಕಿನದ್ದೊಂದು ವ್ಯವಸ್ಥೆ ನೀವು ಮಾಡಬೇಕು ನೀವೇ ತರಿಸಿ ಇನ್ನೊಂದು ಏನು ಅಂಥೇಳಿದ್ರೆ ಒಂದು ಶೀರಾ ಮತ್ತೆ ಬಿಸ್ಕುಟಂಬಡೆ ಈ ಥರದ್ದು ಏನಾದರೂ ಒಂದು ವ್ಯವಸ್ಥೆ ನಿಮಗೆ ಗೊತ್ತಿರುವ ರೀತಿಯಲ್ಲಿ ಅಥವಾ ನಿಮ್ಮದು ಫೇವರಿಟ್ ಮೆನುವಲ್ಲಿ ಏನಿದೆ ಅದನ್ನೇ ನೀವು ಬೇಕಾದರೆ ನೀವು ತಯಾರಿಸ್ಬೋದು ಸೊ ಒಂದು ಎರಡು ಅಥವಾ ಮೂರು ನಾಲ್ಕು ಐಟಮ್ ಮೂರರಿಂದ ನಾಲ್ಕು ಐಟಮ್ ನಾವು ಮಾಡಬಹುದು ತೊಂದರೆಯಿಲ್ಲ ಸೊ ಇದು ಊಟ ನೀವು ಬೆಳಗ್ಗೆ ಒಂದು ಹನ್ನೊರಡು ಹನ್ನೆರಡು ಗಂಟೆಗೆ ಆಗುವಷ್ಟು ತರಿಸಿ ಮತ್ತು ಫಲಹಾರದ್ದು ಲಘು ಉಪಹಾರದ್ದು ನೀವು ಒಂದು ಮೂರುವರೆ ಆ ಥರ ನೀವು ತರಿಸಿಕೊಟ್ರೆ ಒಳ್ಳೆಯದು ತಪ್ಪದೆ ಇದನ್ನು ಬರ್ಕೊಳ್ಳಿ ಡೇಟ್ ಮಿಸ್ ಮಾಡ್ಕೊಳ್ಬೇಡಿ ಡಿಸೆಂಬರ್ ಇಪ್ಪತ್ತನೇ ತಾರೀಖು ನೆನಪಿರ್ಲಿ ಆಯಿತಾ ಓಕೆ ಥ್ಯಾಂಕ್ಸ್